ಹಲೋ ಹಲೋ ಸರ್ ನಮಸ್ಕಾರ ಸರ್ ಅದೇ ಹತ್ತಿರದಲ್ಲಿ ಹೋಟ್ಲೊಂದು ನೋಡಿದ್ವಿ ಅದಕ್ಕೆ ನಿಮ್ಮ ಪ್ರಾಡಕ್ಟ್ಸ್ ಏನೇನಿದೆ ಸರ್ ಊಟ ಆಹಾರ ಟೊಮಾಟಾ ಭಾತು ಓಕೆ ಸರ್ ಸರ್ ಅದೇ ನಮಗೆ ಒಂದು ನಾಳೆ ಫಂಕ್ಷನ್ನಿದೆ ಅದಕ್ಕೆ ಒಂದು ಬೇಕಾಗಿತ್ತು ಎಸ್ ಸರ್ ಹೌದು ಸರ್ ಒಂದು ಐವತ್ತು ಜನಕ್ಕೆ ಊಟ ಬೇಕಾಗಿತ್ತು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೇಕಾಗಿತ್ತು ಸರ್ ಓಕೆ ಸರ್ ಏನಾದರೂ ಡಿಸ್ಕೌಂಟೇನಾದರೂ ಇದೆಯಾ ಸರ್ ಹೌದು ಸರ್ ಡಿಸ್ಕೌಂಟ್ ಬೇಕಾಗಿತ್ತು ಯಾಕಂದರೆ ತುಂಬ ಪೂರ್ ಇದ್ದೀವಿ ಅದಕ್ಕೆ ಡಿಸ್ಕೌಂಟೇನಾದರೂ ಮಾಡ್ಕೊಡ್ತಿರ ಸರಿ ಸರ್ ಓಕೆ ಸರ್ ಪೇಮೆಂಟು ನಾವು ಇಲ್ಲಿ ಬಂದಮೇಲೆ ಕ್ಯಾಶ ಕೊಡ್ತೀವಿ ಸರ್ ಓಕೆ ಓಕೆ ಸರ್